ನಾವು ನೋಡ್ಬೊದು ಭಾರತದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂಥ ಸಂಪ್ರದಾಯಗಳು ಸಂಸ್ಕೃತಿಗಳು ನಂಬಿಕೆಗಳು ಎಷ್ಟೊಂದಿದ್ದಾವೆ ಅದನ್ನು ನಾವು ಪಟ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ನಾವು ಸಂಸ್ಕೃತಿಗಳನ್ನು ನಂಬಿಕೆಗಳನ್ನ ನೋಡ್ಬೋದು ನಾವು ಎಷ್ಟೊಂದು ಹಬ್ಬಗಳನ್ನು ಆಚರ್ಸ್ತೇವೆ ಭಾರತದಲ್ಲಿ ಇದ್ದುಕೊಂಡು ದೀಪಾವಳಿ ಆಗಿರ್ಬೋದು ದಸರಾ ಆಗಿರ್ಬೋದು ಗಣೇಶ ಚತುರ್ಥಿ ಆಗಿರ್ಬೋದು ಮತ್ತು ಇನ್ನೊಂದು ಮುಖ್ಯವಾಗಿ ಅಣ್ಣ ತಂಗಿಯರಿಗೆ ಹಬ್ಬ ಅಂತ ಅಂದರೆ ಅದು ಏನು ನಾಗರ ಪಂಚಮಿ ಆಗಿರ್ಬೋದು ಅದು ತುಂಬ ವಿಶಿಷ್ಟವಾದಂಥ ಹಬ್ಬ ಅದು ಅಣ್ಣ ತಂಗಿಯರಿಗೆ ಮತ್ತು ನಾವು ನೋಡ್ದಂಗೆ ಯುಗಾದಿ ಆಗಿರ್ಬೋದು ಈ ಥರ ವಿಧ ವಿಧವಾದಂಥ ಹಬ್ಬಗಳನ್ನು ನಾವು ಹೇಳ್ಕೊಂಡು ಬರೋದಾದರೆ ನಾಗರ ಪಂಚಮಿಯಲ್ಲಿ ಅದನ್ನು ಏನಕ್ಕೆ ಮಾಡ್ತೇವೆ ಅಂತಂದರೆ ಒಂದು ಅಣ್ಣ ತಂಗಿಯರ ಬಾಂಧವ್ಯದ ಬಗ್ಗೆ ನಾವು ವಿರಣೆ ವಿವರಣೆಯನ್ನು ನೋಡ್ಬೋದು ನಾಗರ ಪಂಚಮಿ ಹಬ್ಬದಲ್ಲಿ ಅದು ಹೇಗೆ ಅಂತಂದರೆ ಒಂದು ಕಥೆನೆ ಇದೆ ಬಂದು ತಂಗಿ ಅಣ್ಣರಿಗೆ ಹೊಲಕ್ಕೆ ಊಟಕ್ಕೆ ತೊಗೊಂಡು ಹೋದಾಗ ಅಣ್ಣಾವ್ರು ಹೊಲದಲ್ಲಿ ಸತ್ತು ಬಿದ್ದಿರ್ತಾರೆ ಒಂದು ಹಾವು ಕಡಿದು ಆಗ ತಂಗಿ ಇದ್ದೋಳು ನಾಗಪ್ಪನಿಗೆ ಏನು ಪ್ರಾರ್ಥನೆ ಮಾಡಿ ತಮ್ಮ ಅಣ್ಣಂದಿರನ್ನೆಲ್ಲ ಉಳ್ಸ್ಕೊತಾಳೆ ಇದೊಂದು ಸಂಪ್ರದಾಯವಾಗಿದೆ ಇದೊಂದು ಕಥೆ ಇದೆ ಈ ಹಬ್ದದ ಹಿಂದೆ ಈ ಇದಕ್ಕೋಸ್ಕರ ಈ ಈ ಸಂಕೇತಕ್ಕೋಸ್ಕರ ಎಲ್ಲರೂ ಆ ದಿನದಂದು ರಾಖಿ ಕಟ್ಟೋದಾಗಿರ್ಬೋದು ಮತ್ತು ಅಣ್ಣಂದಿರ ಬೆನ್ನಿಗೆ ಹುತ್ತದ ಮಣ್ಣನ್ನು ಹಚ್ಚಿ ಸಂಪ್ರದಾಯವನ್ನು ಪಾಲಿಸೋದಾಗಿರ್ಬೋದು ಈ ಥರವಾದಂತಹ ಸಂಸ್ಕೃತಿಯನ್ನು ಪಾಲಿಸ್ತಾರೆ ಮತ್ತು ಗಣೇಶ ಹಬ್ಬದಲ್ಲಿ ನಾವು ಗಣೇಶ ಮೂರ್ತಿಯನ್ನು ಇಟ್ಟು ಮೂರು ದಿನ ಐದು ದಿನ ಮತ್ತು ಒಂಬತ್ತು ದಿನಗಳ ಕಾಲ ಇಟ್ಟು ಪೂಜೆ ಮಾಡಿ ಆ ಗಣೇಶನನ್ನು ಬೀಳ್ಕೊಡ್ತಾರೆ ಅಂದರೆ ವಿಸರ್ಜನೆ ಮಾಡ್ತಾರೆ ಯಾವುದಾದ್ರು ಬಾವಿ ಅಥವಾ ಕೆರೆ ಅಥವಾ ನೀರಿನಲ್ಲಿ ಒಂದು ಡ್ರಮ್ಮನ್ನು ಇಟ್ಟು ಆ ನೀರಿನಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ ಇದು ಒಂದು ಸಂಪ್ರದಾಯ ಆಗಿರ್ಬೋದು ಮತ್ತು ದೀಪಾವಳಿ ಹಬ್ಬ ಅಂತಂದರೆ ನಾವು ನೋಡಿರ್ಬೊದು ಎಲ್ಲ ದೀಪಗಳನ್ನು ಹಚ್ಚಿ ರಾತ್ರಿ ಹೊತ್ತು ದೀಪಗಳನ್ನು ಹಚ್ಚಿ ನಾವು ದೀಪಾವಳಿ ಹಬ್ಬವನ್ನ ಮಾಡ್ತೀವಿ ಅಂದು ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ತಾರೆ ಈ ಥರ ನಾವು ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಮತ್ತು ದಸರಾ ಅಂತಂದರೆ ನಾವು ನೋಡಿರ್ಬೋದು ಮೈಸೂರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ದಸರಾವನ್ನು ಆಚರಿಸ್ತೇವೆ ಆನೆಗಳ ಮೇಲೆ ಅಂಬಾರಿಯನ್ನಿಟ್ಟು ಅಂಬಾರಿಯಲ್ಲಿ ನಾವು ಮಾತೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಇಟ್ಟು ಮೆರವಣಿಗೆ ಮಾಡೋದರ ಮೂಲಕ ದಸರಾವನ್ನು ಆಚರಿಸ್ತಾರೆ ಮತ್ತು ದಸರವನ್ನ ಆಚರಿಸೋದ್ರಲ್ಲಿ ಅದು ಆ ಏನು ಆ ಕಾಲದಲ್ಲಿ ಎಲ್ಲ ಬೆಳೆಗಳು ಸಹ ಬಂದಿರುತ್ತೆ ನೆಕ್ಸ್ಟು ಸಂಕ್ರಾಂತಿಯನ್ನು ನಾವು ಆಚರಿಸ್ತೇವೆ ಸಂಕ್ರಮಣ ಕಾಲವನ್ನು ಎಳ್ಳು ಬೆಲ್ಲವನ್ನು ಕೊಟ್ಟು ಮತ್ತು ಯುಗಾದಿಯನ್ನು ಆಚರಿಸ್ತೇವೆ ನಾವು ಬೇವು ಬೆಲ್ಲವನ್ನು ಕೊಟ್ಟು ನಮ್ಮ ಜೀವನದಲ್ಲಿ ನೋವು ನಲಿವು ಎಲ್ಲ ಸಹ ಸಮಾನವಾಗಿ ತೆಗೆದುಕೊಳ್ಳಬೇಕು ಅನ್ನೋ ಸಂಕೇತವಾಗಿ ನಾವು ಬೇವನ್ನು ಮತ್ತು ಬೆಲ್ಲವನ್ನು ಸಿಹಿ ಮತ್ತು ಕಹಿ ಎರಡನ್ನೂ ನಾವು ಸಮಾನವಾಗಿ ತೆಗೆದು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲವನ್ನು ನಾವು ಹಂಚೋದನ್ನು ನಾವು ನೋಡಿರ್ತೀವಿ ಈ ಥರ ಸಂಪ್ರದಾಯಗಳು ನಂಬಿಕೆಗಳು ನಮ್ಮ ಭಾರತದ ಸಂಸ್ಕೃತದಲ್ಲಿ ಇರುತ್ತೆ ಅದನ್ನ ಅದು ಬೇರೆ ಸಂಸ್ಕೃತಿಗಳಿಗೆ ಹೋಲ್ಸಿದ್ರೆ ಭಾರತ ತುಂಬ ವಿಭಿನ್ನವಾಗಿದೆ ನಾವು ಆಲಿಂಗನವನ್ನು ಮಾಡೋದಿಲ್ಲ ಎಲ್ಲರಿಗೂ ಭಾರತದವರು ಆದರೆ ಬೇರೆ ವಿದೇಶದಲ್ಲಿ ಎಲ್ಲ ಆಲಿಂಗನ ಅದು ಸಾಮಾನ್ಯವಾಗಿದೆ ಎಲ್ಲರಿಗೂ ಮಾಡ್ತಾರೆ ಅದು ಆದರೆ ಬೇರೆ ದೇಶಗಳಲ್ಲಿ ಯಾವುದೇ ಥರವಾದ ಭಾರತದಲ್ಲಿ ಮಾಡುವಂತಹ ಹಬ್ಬಗಳನ್ನ ಮಾಡೋದಿಲ್ಲ ಯಾರು ಕೂಡ ಕಾಲಿಗೆ ಬೀಳೋದಿಲ್ಲ ಒಬ್ಬರ ಕಾಲಿಗೆ ನಾವು ದೀಪಾವಳಿಯಲ್ಲಿ ಮತ್ತಿತರ ಯುಗಾದಿಯಲ್ಲಿ ನಾವು ಚಂದ್ರನ ನೋಡಿ ಹಿರಿಯರ ಆಶೀರ್ವಾದ ತಗೊತೀವಿ ಭಾರತದಲ್ಲಿ ಆದರೆ ಬೇರೆ ವಿದೇಶದಲ್ಲಿ ಯಾರು ಸಹ ಈ ಥರ ಹಬ್ಬಗಳನ್ನ ಮಾಡೋದಿಲ್ಲ ಈ ಥರ ನಂಬಿಕೆಗಳ್ನ ಪಾಲಿಸೋದಿಲ್ಲ ಮತ್ತು ಯಾವುದೇ ಸಹ ದೀಪವನ್ನು ಬೆಳಗೋದಿಲ್ಲ ಗಣೇಶನ ಮೂರ್ತಿಯನ್ನು ತಂದು ಮನೆಯಲಿಟ್ಟು ಪೂಜೆಯನ್ನು ಮಾಡೋದಿಲ್ಲ ಈ ಥರ ಹಬ್ಬವನ್ನು ವಿದೇಶಗಳಲ್ಲೆಲ್ಲ ಮಾಡೋದಿಲ್ಲ ನಾವು ನೋಡಿರ್ತೇವೆ